ನಮ್ಮ ಮನೆ ಸುತ್ತಮುತ್ತಾಂತ ನಾ ತಗೊಂಡರೆ ನಮ್ಮ ಮನೆ ಬಂದು ರೋಡಿನ ಪಕ್ಕದಲ್ಲಿ ಇರೋದರಿಂದ ನಮ್ಮ ಮನೆಯ ಸುತ್ತಮುತ್ತ ಬಂದು ತುಂಬ ಸ್ವಚ್ಛವಾಗಿದೆ ಯಾಕಂದರೆ ನಮ್ಮ ನಗರಾಭಿವೃದ್ಧಿ ಮಾಡಲಿಕ್ಕೆ ಬರುವಂತಹ ಕೆಲವೊಂದು ಮಹಾಪಾಲಿಕೆ ಜನಗಳು ನಮ್ಮ ಮನೆಯ ಸುತ್ತಮುತ್ತಲೂ ದಿನ ಸ್ವಚ್ಛ ಮಾಡ್ತಾರೆ ಆದರೂ ಕೆಲವೊಂದು ಕ್ರಮಗಳನ್ನು ನಾವು ಕೈ ತಗೊಳ್ಳೇಬೇಕು ಯಾಕಂದರೆ ಇಲ್ಲಿ ಹರಿಯೋಕಂತಹ ಚರಂಡಿ ನೀರಾಗಲಿ ಹಾಗೂ ಮಳೆ ನೀರಿನ ಸಮೃದ್ಧಿ ಆಗಲಿ ಹಾಗೆ ಮಳೆ ತುಂಬ ಜಾಸ್ತಿ ಬಂದಾಗ ರೋಡ್ ಮೇಲಿನಲ್ಲಿ ಹರಿಯೋಕಂತ ನೀರೆಲ್ಲ ಮನೆ ಮುಂದೆ ಹಾಸಿಂದಾನೇ ಹೋಗ್ತದೆ ಅದು ಬಿಸಿಲು ಬಂದು ಅದು ಡ್ರೈ ಆಗಲಿಕ್ಕೆ ಒಂದು ಟು ತ್ರೀ ಡೇಸ್ ತಗೋತದೆ ಅಷ್ಟ್ರಲ್ಲಿ ಅದು ಸೊಳ್ಳೆ ಆಗಲಿಕ್ಕಿಲ್ಲ ಬಟ್ ಆದರೂ ಕೆಲವೊಂದು ಜಮ್ಸ್ ಬ್ಯಾಕ್ಟೀರಿಯಾಸ್ ಅದು ಸ್ಪ್ರೆಡ್ ಆಗ್ತದೆ ಅನ್ನೋದು ನನ್ನ ಭಾವನೆ ಆ ಭಾವನೆಗೆ ನಾವು ತಕ್ಕನಂಗೆ ಇರಬೇಕಾದ್ರೆ ಮಳೆ ನೀರಿನ ಸಮೃದ್ಧಿ ಮಾಡಲಿಕ್ಕೆ ನಾವು ಅದೆ ಮನೆ ಮುಂದೆ ಛಾವಣಿ ಹತ್ರ ಒಂದು ಪೈಪನ್ನ ಅರ್ಧ ಕಟ್ ಮಾಡಿ ಅಲ್ಲಿ ಅದರಲ್ಲಿ ಜೋಡಣೆ ಮಾಡಿದರೆ ಅದರಲ್ಲಿ ಬರತಕ್ಕಂತಹ ನೀರು ಒಂದು ಕಡೆ ಹೋಗಿ ಸೇ ಉಳಿಕೆ ಆಗ್ತದೆ ಆ ನೀರಿನಿಂದ ನಾವು ಬೇರೆ ಏನಾದರೂ ಅದನ್ನ ನೀರನ್ನು ಬೇರೆ ಎಲ್ಲಿಯಾದರೂ ಬಳಸ್ಕೊಬೋದು ಅದೇ ರೀತಿಯಿಂದ ಚರಂಡಿಯಲ್ಲಿ ಹರಿಯಕತ್ತಕ್ಕಂತಹ ನೀರನ್ನು ಕೆಲವೊಬ್ಬರು ಎಂತ ಮಾಡ್ತಾರೆ ಅಂದರೆ ಈಗ ನಮ್ಮ ಮನೆಯ ಸುತ್ತಮುತ್ತ ತುಂಬ ಮನೆಗಳಿಲ್ಲ ತುಂಬ ಕಡಿಮೆ ಮನೆಗಳಿರೋದು ಅದರಲ್ಲಿ ಕೆಲವೊಬ್ಬರು ಎಂತ ಮಾಡ್ತಾರಂದರೆ ಈಗ ಒಬ್ಬೊಬ್ಬರೆ ಇರೋವಂತಹ ಮನೆಯವರು ಆ ಕಸನ ತಗೊಂಡು ಬಂದು ಅವರು ಚರಂಡಿನಲ್ಲಿ ಬಿಸಾಡಿ ಹೋಗ್ತಾರೆ ಅದರಿಂದ ಎಂತ ಆಗ್ತದೆ ಚರಂಡಿ ಕಟ್ಟಿಕೊಳ್ತದೆ ಸ್ವಲ್ಪ ದಿನದಲ್ಲೇ ಚರಂಡಿ ಕಟ್ಟಿಕೊಳ್ತದೆ ಆ ಚರಂಡಿ ಕಟ್ಟಿಕೊಂಡಾಗ ನೀರೆಂತ ಮಾಡ್ತದೆ ಮುಂದೆ ಪಾಸಾಗೋದಿಲ್ಲ ಅದು ಅಲ್ಲೇ ಸ್ಟೋರ್ ಆದಾಗ ಎಂತ ಆಗ್ತದೆ ಸೊಳ್ಳೆಗಳು ಇರುವೆಗಳು ತುಂಬ ಆಗ್ತವೆ ಈ ಥರ ಸಿಚುಯೇಶನ್ನು ಸಂದರ್ಭಗಳನ್ನ ನಾನು ತುಂಬ ನೋಡದೇ ಆ ಟೈಮ್ನಲ್ಲಿ ಎಂತ ಆಗ್ತದೆ ಬರ್ತಾರೆ ಮಹಾನಗರಪಾಲಿಕೆನವರು ಬಂದು ಅದನ್ನು ಸರಿ ಮಾಡಿ ಕೊಟ್ಟು ಹೋಗ್ತಾರೆ ನಾವು ನಮ್ಮ ಸುತ್ತಮುತ್ತಲ ಸುತ್ತಮುತ್ತಲಿರೋ ಅಂತಹ ಸಮಾಜ ಹೇಳ್ಲಿಕ್ಕೆ ಬಂದರೆ ತುಂಬ ಸ್ವಚ್ಛವಾಗಿದೆ ಇಲ್ಲಾಂತ ಅಲ್ಲ ಬಟ್ ಆದರೂ ಕೆಲವೊಂದು ಸಂದರ್ಭಗಳನ್ನ ಹೇಳ್ಲಿಕ್ಕೆ ಬಂದರೆ ರೋಡು ರೆಡಿ ಮಾಡ್ಲಿಕ್ಕೆ ಬರ್ತಾರೆ ಕೆಲವೊಬ್ಬರು ಆ ರೋಡನ್ನ ಅರ್ಧಕ್ಕೆ ರೆಡಿ ಮಾಡಿ ಅಲ್ಲೇ ಬಿಟ್ಟು ಹೋಗ್ತಾರೆ ಬಟ್ ಅದನ್ನು ಅವರು ಮತ್ತು ಮರು ಉದ್ಧೀರ್ಣ ಮಾಡೋದಿಲ್ಲ ಅದನ್ನು ಅವರು ಮಾಡಬೇಕು ಅದನ್ನು ಅವರು ಮಾಡಿದಾಗ ಏನು ಆಗ್ತದೆ ಅಂದರೆ ಈಗ ಅವರು ಬಂದು ಅಲ್ಲಿ ಸ್ವಲ್ಪ ಜಾಗನ ತೋಡಿರ್ತಾರೆ ಅಂದುಕೊಳ್ಳಿ ಆ ಜಾಗ ತೋಡಿದಾಗ ಅಲ್ಲಿ ಸ್ವಲ್ಪ ಮಣ್ಣು ಕುಸಿತಾಗಿರುತ್ತೆ ಅಲ್ಲಿ ನಾವು ಗಾಡಿ ಹೋಗುವಾಗ ಕರೆಕ್ಟ್ ಇರೋ ರೋಡು ಸ್ವಲ್ಪ ಕೆಳಗೆ ಹೋದಾಗ ಮತ್ತೆ ಅದು ಬಿಟ್ಟು ಹಾಗೆ ಹೋಗಿಬಿಡ್ತಾರೆ ಸ್ವಲ್ಪ ಮಣ್ಣು ಕವರ್ ಮಾಡಿ ಹೋಗ್ಬಿಡ್ತಾರೆ ಕೆಲವೊಂದು ಟೈಮ್ ಮಳೆ ಬಂದಾಗ ಆ ನೀರನ್ನೇ ಆ ಸ್ಥಳದಲ್ಲಿ ಹೋಗಿ ನೀರು ನಿಲ್ತದೆ ಗುದ್ರ ಆಗ್ತದೆ ಆ ಗುದ್ರದಲ್ಲಿ ಮತ್ತೆ ಯಾವುದಾದರೂ ಗಾಡಿಗಳು ಬಂದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಕತ್ತಲಿರುವಾಗ ಅದರಲ್ಲಿ ಹೋಗಿ ಬಿದ್ದಿರೋರು ಉಂಟು ಅದನ್ನೆಲ್ಲ ನಾವು ನೋಡಿಕೊಳ್ಬೇಕು ನಮ್ಮ ಮನೆಯ ಸುತ್ತಮುತ್ತ ಹೇಗಿದೆ ವಾಹನ ಅಡ್ಡಾಡ್ಲಿಕ್ಕೆ ಸಂಚಾರ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗಿದ್ಯಾ ಮತ್ತು ಸಮೃದ್ಧಿಯಾಗಿದೆಯಾ ನಮ್ಮ ಸುತ್ತಮುತ್ತಲಿನ ಜಾಗ ನಮಗೆ ಸಫೀಶಿಯೆಂಟಾಗಿದೆಯಾ ಅಂತ ಎಲ್ಲ ನಾವು ನೋಡಿ ಅದನ್ನು ಅದನ್ನೂ ನಾವು ಕ್ರಮ ತಗೊಕೊಳ್ಳಬೇಕಾಗ್ತದೆ ಅದನ್ನು ಅದು ಕ್ರಮ ತಗೊಳ್ಲಿಕ್ಕೆ ಮಹಾನಗರಪಾಲಿಕೆಯವರಿಗೆ ನಾವು ದೂರು ಕೊಡಬೇಕಾಗ್ತದೆ ಅವರು ದೂರು ತಕೊಂಡರು ಮಾಡಿಕೊಡೋದು ಸ್ವಲ್ಪ ತಡವಾದರೂ ಕೂಡ ಅವರು ಕೆಲಸ ಮಾಡಿಕೊಡ್ತಾರೆ ಬಟ್ ನಾವಿರೋ ಜಾಗದಲ್ಲಿ ಯಾವುದೇ ರೀತಿಯ ಆ ರೀತಿಯಾದಂತಹ ಸಮಸ್ಯೆಗಳನ್ನ ನಾನು ನೋಡಿಲ್ಲ ನಾವಿರೋ ಕಡೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ನಾವು ಕಾಪಾಡಿಕೊಂಡಿದ್ದೇವೆ ನೋಡಿಕೊಂಡಿದ್ದೇವೆ ಅದೇ ನಾ ಈಗ ಹೇಳಿದಾಗೆ ಇರೋ ಮಳೆ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಹಾಗೂ ನಮ್ಮ ಮನೆ ಸ್ವಚ್ಛತೆಯಿಂದ ಇದ್ದರೆ ನಾವು ನಮ್ಮ ಹೊರಗಿನ ಪ್ರಪಂಚವನ್ನು ಕೂಡ ನಾ ಸ್ವಚ್ಛತೆಯಿಂದ ಕಾಣ್ಬೋದು ಹಾಗಾಗಿ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋಣ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳೋಣ ಆಮೇಲೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ ನಮ್ಮ ಅಕ್ಕಪಕ್ಕದ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ